ನಮ್ಮ ಹಬ್ಬದಲ್ಲಿ ನಾವು ರೋಜಾ ಇರ್ತೀವಿ ರೋಜಾ ಅಂದರೆ ನಾವು ಬೆಳಗ್ಗೆ ಮುಂಜಾನೆ ಎದ್ದು ಮೂರು ಗಂಟೆಗೆ ಎದ್ದೆಳ್ತೀವಿ ಮೂರು ಗಂಟೆಗ್ ಎದ್ದು ನಮಗೆ ಅಡಿಗೆ ಅಡಿಗೆ ಮಾಡ್ಕೊಂತಿವಿ ನಾವು ಅಡಿಗೆ ಮಾಡ್ಕಂಡು ಬೆಳ್ಗ ಮುಂಜಾನೆ ಅಡಿಗೆ ಮಾಡ್ಕಂಡು ಊಟ ಮಾಡ್ತಿವಿ ಊಟ ಮಾಡಿ ಆಮ್ಯಾಗೆ ನಾವು ಐದು ಗಂಟೆಯಾದ್ ಅಜ ಕೊಡ್ತರೆ ನಮ್ಮದ್ರಾಗೆ ಅಜ ಕೊಟ್ಮೇಲೆ ನಾವು ನೀರು ಸೈತಿಗು ಕುಡಿಯೊಂಗಿಲ್ಲ ನೀರು ಸತಿಗೆ ಕುಡಿಯೊಂಗಿಲ್ಲ ಒಂದು ಉಗಳು ಸರಿಗು ನುಂಗೊಂಗಿಲ್ಲ ಏನಿಲ್ಲ ನಾವು ಬೆಳಗ್ಗೆ ಮುಂಜಾಲೇ ಐದು ಗಂಟೆಲಿಂದ ಸಾಂಯ್ಕಾಲ ಆರು ಆರು ಐವತ್ತು ರವರೆಗು ಏನೇನು ಬಾಯಲ್ಲಿ ಕೈ ಹಾಕದಿಲ್ಲ ನೀರು ಸಮೇತಗನು ನಾವು ಕುಡಿಯೋದಿಲ್ಲ ನಾವ್ ಉಗುಳ್ ಸತಿಯಾ ನುಂಗೋದಿಲ್ಲ ಆ ಥರ ನಮ್ಮ ಹಬ್ಬದಲ್ಲಿ ಆಚರಣೆ ಮಾಡ್ತೀವಿ ಆಮ್ಯಾಗೆ ಒಂದು ತಿಂಗ್ಳು ಥರ ಆ ಥರ ಇರುತ್ತೆ ಆ ತಿಂಗ್ಳು ಆದ್ಮೇಲೆ ಆಮ್ಯಾಗೆ ನಾವು ಹಬ್ಬ ಆಚರಣೆ ಮಾಡ್ತೀವಿ ಹಬ್ಬ ಅಂದರೆ ಬೆಳಗ್ಗೆ ಸ್ನಾನ ಗಿನ ಮಾಡ್ಕೊಂಡು ಆಮ್ಯಾಗೆ ನಮ್ದು ನಮಾಜ್ ಮಾಡ್ಕಳೋದ್ ಇರ್ತೈತಿ ನಮಾಜ್ ಮಾಡ್ಕೊಂಡು ಆಮ್ಯಾಗ ನಾವು ಶಾವಿಗೆ ಪಾಯಸ ಮಾಡ್ತೀವಿ ಶಾವಿಗೆ ಪಾಯಸ ಮಾಡಿದಮೇಲೆ ಅವರು ನಮ್ಮನೆಗೆ ಬರ್ತಾರೆ ಷಾ ನಾವು ನಮ್ಮನೆಗ್ ಬಂದಾಗ ನಾವು ಅವ್ರಿಗೆ ಶಾವಿಗೆ ಕೊಟ್ಟು ನಾವು ನಮ್ದು ಹಬ್ಬದ ಶುಭಾಶಯಗಳು ಹೇಳ್ತಿವಿ ಆಮ್ಯಾಗೆ ನಾವು ಅವ್ರ ಮನೆಗ್ ಹೋಗ್ತಿವಿ ಅವರು ನಮಗೆ ಹಬ್ಬದ ಶುಭಾಶಯಗಳನ್ ಹೇಳ್ತಾರೆ ಹೇಳ್ತಿವಿ ಆಮ್ಯಾಗೆ ನಾವು ಎಲ್ಲ ಖುಷಿಲಿಂದ ಆಮ್ಯಾಗೆ ಎಲ್ಲರು ಒಟ್ಟಿಗೆ ಸೇರಿ ಆಮ್ಯಾಗೆ ಮಧ್ಯಾಹ್ನಕ್ಕೆ ನಮ್ಮ ಹಬ್ಬದ ಇದು ಮಧ್ಯಾಹ್ನಕ್ಕೆ ನಾವು ಅಡಿಗೆಯನ್ನು ಮಾಡ್ಕೊಂಡು ಊಟ ಮಾಡ್ತಿವಿ ಆಮೆಗೆ ಅದಾದಮೇಲೆ ಎಲ್ಲ ಕಡೆ ಹೋಗ್ತಿವಿ ಆಮ್ಯಾಗೆ ನಾವು ನಮ್ಮೂರಲ್ಲಿ ಜಾತ್ರೆ ಆಗುತ್ತೆ ಜಾತ್ರೆಗೆಲ್ಲ ಹೋಗ್ತಿವಿ ಹೊ ಎಲ್ಲರು ಸೇರಿ ಜಾತ್ರೆಗೆ ಹೋಗ್ತಿವಿ ಅಲ್ಲಿ ತೇರನ್ನು ಎಳೆಯೊ ಹೊತ್ನಾಗ್ ಅಲ್ಲಿ ಬಾಳೆಹಣ್ಣು ಎಸಿತಾರೆ ಮತ್ತು ಉತ್ತುತ್ತಿ ಎಸಿತಾರೆ ಜಾತ್ರೆಯಲ್ಲಿ ಎಲ್ಲ ಜಾತ್ರೆವ್ವೆ ಆಗ್ತೈತಿ ಚೆನ್ನಾಗ್ ಆಗ್ತೈತಿ ಮತ್ತು ನಮ್ಮ ಮತ್ತು ಇದು ಮೊರಮ್ ಹಬ್ಬ ಅಂತ ಮಾಡ್ತೀವಿ ನಾವು ಮೊರಮ್ ಹಬ್ಬ ಅಂದರೆ ಆವಾಗ ನಾವು ರಾತ್ರಿ ಜಾಗರ್ಣೆ ಥರ ಮಾಡ್ತೀವಿ ಈ ಸಕ್ಕರೆ ವಾಕ್ಸ್ ಅಂತ ಬರ್ತಿವಿ ಇದು ಜಾಗರಣಿ ಥರ ಮಾಡ್ತೀವಿ ಅಂದರೆ ಹುಡುಗ್ರು ಹಾಡು ಹೇಳ್ತಾವು ಕುಣಿತವು ಮತ್ತು ಹಬ್ಬದ್ ದಿಸ ಕೆಲವು ಎಲ್ಲಾರು ಬಂದು ಸಕ್ಕರೆ ಒರ್ಸ್ಕಂದು ಹೋಗ್ತರೆ ಅವರು ಆವ್ರಿಗೆ ಅನ್ಸಿಕೆ ಏನು ಅನ್ನೋದು ಎಲ್ಲ ಬೇಡ್ಕಂಡು ಹೋಗ್ತಾರೆ ಅವರು ಬೇಡ್ಕೊಂಡಿದ್ದೂ ಸರಿಯಾಗಿ ಇರ್ತೈತಿ ಅವರಿಗೆ ಓ ಇದಾಗಿರ್ತೈತಿ ಅವ್ರು ಬಂದು ಅವ್ರೇನ್ ಅನ್ಕಂಡಿರ್ತರೋ ಎಲ್ಲ ಒಪ್ಪಿಸ್ತಾರೆ ಇಂಥವೆಲ್ಲ ಆಚರಣೆ ಮಾಡ್ತೀವಿ ಆಚರಣೆ ಮಾಡ್ತೀವಿ ಮತ್ತು ಮಕ್ಕಳು ಮರಿ ಹಬ್ಬ ಹುಣ್ಣಿವೆಗಾ ಇದು ಬೇಡ್ಕಂಡಿರ್ತರೆ ನಮ್ಮ ಹುಡ್ಗುರಿಗೆ ಹಿಂಗಾಗಿತ್ತು ಹಿಂಗಿಲ್ಲ ಅಮ್ಮ ಹಿಂಗಾದರೆ ನಾವು ಇಂಥದು ಮಾಡ್ತಿವಿ ಹಿಂಗೆಲ್ಲ ಅಂತ ಹಬ್ಬ ಹುಣ್ವಿ ಆಚರಣೆ ಎಲ್ಲ ಮಾಡ್ತಾರೆ ಇಗ್ರಿ ಆವಾಗನು ಮಾಡ್ತಿದ್ರು ಈಗ ಕೆಲವು ಮಂದಿ ಮಾಡ್ತಾರೆ ಈ ಥರ ನಾವು ಮಾಡ್ತೀವಿ ಕೆಲವುಕಡೆ ನಾವು ಹೋಗ್ತಿವಲ್ಲ ಅಲ್ಲಿಯೆಲ್ಲ ಆಚರಣೆ ಮಾಡ್ತರೆ ಹೂವು ದೇವಿಗೆ ಅಲಂಕಾರ ಮಾಡ್ತರೆ ಕೆಲವುಕಡೆ ಹೂವು ಅಲಂಕಾರ ಎಲೆ ಪೂಜೆ ಎಲೆ ಪೂಜೆ ಎಲೆ ಪೂಜೆ ಮಾಡಿಸ್ತಾರ ಕೆಲವರು ಹೂವಿನ ಅಭಿಷೇಕ ಹಾಲಿನ ಅಭಿಷೇಕ ಪಂಚ ಅಭಿಷೇಕ ಮಾಡಿಸ್ತಾರೆ ಮತ್ತು ಇಂಥವೆಲ್ಲ ಆಚರಣೆ ಮಾಡ್ತರೆ ಜಾತ್ರೆ ಹುಣ್ವೆಗೆಲ್ಲ ಮಾಡ್ತಾರೆ ನಾವು ಮಾಡ್ತಿವಿ ಆವಾಗ ನಾವು ಸಣ್ಣವರು ಇದ್ದಾಗ ನಮ್ಮ ಅಜ್ಜಿ ಊರಿಗೆ ಹೋಗ್ತಿದಿದೆ ಜಾತ್ರೆ ಬರ್ತೈತೆ ಅಲ್ಲಿ ಜಾತ್ರೆಗೆಲ್ಲ ರಾತ್ರೆಲ್ಲ ರಾತ್ರೆಲ್ಲ ಜಾಗರಣಿ ಮಾಡ್ತಿದ್ರು ಅಂದರೆ ಅಲ್ಲಿ ಇದು ಭಜ್ನಿ ಎಲ್ಲ ಮಾಡಿಸ್ತಿದ್ರು ಅದೆಲ್ಲ ನೋಡ್ತಿದ್ವಿ ಚೆನ್ನಾಗ್ ಆಚರಣೆ ಮಾಡಿಸ್ತಿದ್ರು ಅದೆಲ್ಲ ಮತ್ತು ನಾಟ್ಕಗಳು ಅಂಥವೆಲ್ಲ ಆಗಿನ ಕಾಲಕ್ಕೆ ನಾಟಕ ಅದು ಇದು ಎಲ್ಲ ಮಾಡಿಸ್ತಿದ್ರು ನಾವು ಹೋಗ್ತಿದ್ವಿ ಜಾತ್ರೆಗೆಲ್ಲ ಇಂಥದೆಲ್ಲ ಇತ್ತು ಈಗ ನಾಟ್ಕಗಳು ಜಾಸ್ತಿ ಇಲ್ಲ ಪಿಚ್ಚರ್ಗಳು ಟಾಕೀಸ್ ಅಂಥವ್ ಇಂಥವು ಹೀಗೆಲ್ಲ ಮೊಬೈಲಗೆಲ್ಲ ನೋಡ್ತಾರೆ ನಾವು ಸಣ್ಣವ್ರು ಇದ್ದಾಗೆಲ್ಲ ನಾವು ನಾಟ್ಕ ನೋಡ್ತಿದ್ವಿ ನಾಟಕ ನೋಡೋಕೋಸ್ಕರ ಜಾತ್ರೆಗೋಸ್ಕರನೇ ಹೋಗ್ತಿದ್ವಿ ಜಾತ್ರೆನೆ ಚೆನ್ನಾಗಾಗ್ತೈತಿ ಅದು ದೇವಿ ಜಾತ್ರೆ ಮತ್ತು ನಾಳೆ ಬರೋದೆಲ್ಲ ಹಬ್ಬಗಳು ನಾವು ಮಾಡ್ತೀವಿ ಆಚರಣೆ ಮಾಡ್ತೀವಿ ನಾವು ಹಿಂದು ಮುಸ್ಲೀಮ್ಸ್ ಸನ್ ಅಂತನ್ಕಣಂಗಿಲ್ಲ ಎಲ್ಲ ಹಬ್ಬ ನಾವು ಆಚರಣೆ ಮಾಡ್ತೀವಿ ನಮ್ಮ ಹಬ್ಬನು ಮಾಡ್ತೀವಿ ಮತ್ತು ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ನಾವು ನಾವು ಹಿಂದು ಮುಸ್ಲಿಂ ಹಿಂದೂ ಜನದ್ಯಾಕೆ ನಾವು ಯಾಕೆ ಮಾಡ್ಬೇಕನ್ನೋದು ನಮಗಿಲ್ಲ ನಾವೆಲ್ಲ ಹಬ್ಬ ಮಾಡ್ತೀನಿ ನಾವು ನಮ್ದಿರೋದು ನಾವು ಎಲ್ಲ ಮಾಡ್ತೀವಿ ಮಕ್ಕಳು ಮರಿ ಎಲ್ಲ ಮಾಡ್ತೀವಿ ಮನೆಯಾಗ್ ಮಾಡ್ಕೊತೀವಿ ಎಲ್ಲ ಮಕ್ ಹಬ್ಬ ಹುಣ್ವಿಯೆಲ್ಲ ಮಾಡ್ಕೊಂಡು ಮಕ್ಳು ಮರಿಯೆಲ್ಲ ಮನೆಗೆ ಸಮ ಎದ್ರಿಗೆ ಎಲ್ಲರು ಕುತ್ಕಂಡು ಊಟ ಮಾಡ್ತೀವಿ ಇಷ್ಟೇ ನನಗ್ ತಿಳ್ದಿದ್ದು ಇಷ್ಟೇ